ಇದು ಈಗ ಬೀದರ್ ಪಟ್ಟಣ ಇದೆ ಈಗ ನಾವು ಬೀದರ್ ಪಟ್ಟಣದಾಗೆ ನಮಗೆ ರತ್ನಪುರಿ ಹೋಗೋದ್ ಇದೆ ರೀ ಹೋಗೋದ್ ಇದ್ದರೆ ಈಗ ಊರಿಗೇನು ಬಸ್ಸೇ ಇಲ್ಲ ಬರೇ ಆಟೋದಾಗೆ ಹೋಗ್ಬೊ ಆಟೋ ಇವೆ ಗಾಡಿ ಮೇಲ್ ಹೋಗ್ಬೋದು ಇದು ಸೈಕಲ್ ಮೇಲೆ ಹೋಗ್ಬೋದು ಈಗ ಆಟೋದಾಗೆ ಕುಂತುರಿನ ಈಗ ಒಬ್ಬರು ಕುಂತ್ರೆ ಬಿಡುವಲ್ಲು ರೀ ಅಲ್ಲಿಗೆ ಹೋಗ್ಲಿಕ್ ಈಗೇನು ಆಟೋದಾಗೆ ತೋಲ ಜನ ಬರ್ಬೇಕು ಅಂತಾರೆ ತೋಲ ಜನ ಏನು ತುಂಬ್ಕೊಂತ ತುಂಬ್ಕೊಂತ ಪೂರ ಒಬ್ಬರ ಮೇಲೆ ಒಬ್ಬರು ಹೊತ್ಕೊಂಡ್ ಕುಂತರೇ ಬಿಡ್ತಾರೆ ರೀ ಅಲ್ಲಿಂದ ಅಲ್ಲಿ ಬಿಟ್ರೆ ಈಗ ಅದು ಒಂದು ರತ್ನಪುರ ಅಷ್ಟ್ ರತ್ನಪುರ ರೋಡ್ ಏನು ಇದೆ ರೀ ಪೂರ ಅನ್ಗಡ್ ಅನ್ಗಡ್ ಖರಾಬ್ ಪೂರ ರೋಡೆಲ್ಲ ಹೀಗೆಲ್ಲ ಕೆತ್ತಿ ಹೋಗಿದ್ದು ನಡು ನಡು ಹಿಂಗೆ ಸಮುದ್ರ ನದಿ ನದಿಗಳು ಇವೆ ಈಗ ನದಿಗಳ್ದಾಗಿಂದ ಹಳ್ಳ ಅವೆಲ್ಲ ಇರ್ತವೆ ರೀ ಅಲ್ಲಿ ಅದ್ ಹೆಂಗೆ ಹೋಗ್ಬೇಕು ಅಂತೀವಿ ನಮ್ಮ ತೋಲ ಅಂಜ್ಕೆ ಈಗ ಆಟೋ ಸ್ಟಾರ್ಟಾಯ್ತು ಅಂದರೆ ನಮ್ಮ ಜೀವದಾಗೆ ಹೆಂಗೆ ಡಗ ಡಗ ಅಂತದೆ ಈಗ ನಾವು ಏನು ಈಗ ನಮಗೂ ಪೂರ ಈಗ ಚಂದ ಹೋಗ್ಬೇಕಂತ ನಮಗೂ ಒಂದು ಆಸೆ ಇರ್ತದೆ ರೀ ಅಲ್ಲಿ ಹೋಗ್ಬೇಕಂದರೆ ಈಗ ಎಲ್ಲ ಮಂದಿ ಮೇಲೆ ಮಂದಿ ತುಂಬ್ಕೊಂದ್ ಈಗ ವಜ್ಜೆಯಾಗಿ ನಾವು ಬಿದ್ದೇವಂದ್ರೆ ಹೆಂಗೆ ನಾವು ಏನು ಮಾಡಬೇಕು ಈಗ ಅಲ್ಲಿನ ತನಕ ಹೋಗಸ್ತನ ನಾವು ಚಂದ ಇರ್ತೇವಾ ಏನು ಏನರ ಪೆಟ್ಟು ಹತ್ತದ ಅಂತ ಇರ್ತದೆ ಹಿಂಗೆ ಸ್ ಹಿಂಗೆ ಆಟೋ ಸ್ಟಾರ್ಟಾಗಿ ಹೋಗ್ಲತೆ ಒಂದು ರ ರೋಡ್ ಡಚ್ಚಿಕ್ ಡಿಚ್ಚಿಕ್ ಪೂರ ನಮಗೆ ಏನು ಕಂಟ್ರೋಲೇ ಇಲ್ಲ ರೀ ನಾವು ಅತ್ತ ಇತ್ತ ಇತ್ತ ಅತ್ತ ಮ್ಯಾಲ ಕೆಳಗನೇ ಆಗಿದ್ದೇವೆ ರೀ ಪೂರ ಮೈಯೆಲ್ಲ ಮೈ ಅಂತ ಮೈಯೆಲ್ಲ ಬ್ಯಾನೆ ಆಗಿತ್ತು ರೀ ಅಲ್ಲಿಗೆ ಹೋಗಸ್ತನ ಪೂರ ಈಗ ನದಿಗಳ್ದಾಗೆ ಹೋಗಿ ಹಿಂಗೆ ನದಿಗಳು ಅಲ್ಲಿ ಒಂದು ರ ಇದು ಇದೆ ರೀ ರೋಡ್ ಇದೆ ಅಲ್ಲಿ ಕಲ್ಲಂತೂ ಕಲ್ಲು ಪೂರ ಕರಿ ಕಲ್ಲು ರೀ ಅವು ಹಿಂಗೆ ಇಲ್ಲಿ ಸ್ಲಿಪ್ ಆಯ್ತಂದ್ರೆ ಬೀಳಂಗೆ ಇದೆ ರೀ ಅದು ಈಗ ನಾವು ಏನು ಮಾಡ್ಬೇಕು ರೀ ಈಗ ನಾವಾರೂ ಪೂರ ಆಟೋದವ್ರ ಮೇಗೇ ಡಿಪೆಂಡ್ ಇದ್ದೇವೆ ರೀ ಈಗ ಅವ್ರು ಚಂದ ನಡ್ಸಿದ್ರೆ ನಾವು ಹೋಗಿ ಅಲ್ಲಿ ಚಂದ ಮುಟ್ತೇವ್ ಈಗ ಅಲ್ಲಿ ಆಟೋದಾಗೆ ಏನೋ ನಾವು ಚಂದ ಈಗ ಪೂರ ಹಳ್ಳ ಗುದ್ದಗೆಲ್ಲ ಹಿಂಗೆ ಹಿಂಗೆ ಹೋದ್ರೆ ನಮಗ್ ತಲಿಗ್ ಹ ತಲಿಗ್ ಹತ್ತುತ್ತದೋ ಹೆಂಗೆ ಆಯ್ತದೋ ಈಗ ಈಗ ಘಟ್ ಅಂತ ಹತ್ತಿ ರಕ್ತ ಬಂತು ಈ ಆಜು ಬಾಜು ಹಾಸ್ಪಿಟಲ್ ಬಿ ಇರಲ್ಲ ರೀ ಅಲ್ಲಿ ಹಳ್ಳಿ ಊರ್ದಾಗೆ ಎಲ್ಲಿ ಹೋಗ್ಬೇಕು ನಾವು ಏನಾರೂ ಒಂದು ಆಯ್ತು ಅಂದ್ರೆ ಬಿ ಈಗ ಎಕ್ಸಾಂಪಲ್ ರೀ ಆಯ್ತು ಅಂದರೆ ನಾವು ಏನು ಮಾಡಬೇಕು ನಮಗ್ ಏನು ಅದು ಒಂದು ಅಂಜಿಕೆ ಇರ್ತದೆ ರೀ ಅಯ್ಯೋ ನಾವು ಇರ್ತೇವೋ ಇಲ್ವೋ ಯಾಕೋ ಕ್ ಹಿಂಗ್ ಆಗ್ಲತ್ತದಾ ಅಂತ ನಮ್ಮ ಮನ್ಸ್ನಾಗ್ ಇರ್ತದೆ ರೀ ಅಲ್ಲಿ ಕಲ್ಲು ಗುದ್ದಾಗೆ ಹಿಂಗೆ ಸ್ಲಿಪ್ಪಾಯಿತು ಬಿದ್ದೆವು ಅಂತ ಹಂಗಿರ್ತವೆ ಮತ್ತು ಮುಂದ್ಕೆ ಮುಂದಕ್ಕೆ ಗಿಡಗಳು ರೀ ಈ ಗಿಡಗಳು ಅಲ್ಲೆಲ್ಲ ಹಿಂಗೆ ರೋಡಿನ ಮುಗ್ಗು ರೋಡಿಂದು ಸೈಡ್ಗಳಿಗೆಲ್ಲ ಗಿಡಗಳೇ ಇರ್ತವೆ ರೀ ಬ್ಯಾರಕ್ಕಿ ಗಿಡ ಅವು ಹಿಂಗೆ ಮೊಂಡ್ ಆಗಿ ಇರ್ತವೆ ಈಗ ನಮಗೇನು ಈಗ ಬಂದು ಏನು ಹಿಂಗ್ ಕರ್ ಅಂತ ಈಗ ನಾವು ಸ್ಪೀಡ್ ಇರ್ತದೆ ರೀ ಆಟೋ ಈಗ ಬಂದು ಗೀರ್ತು ಅಂದರೆ ನಮಗ್ ಎಲ್ಲಿ ಹತ್ಬೋದು ಕಣ್ಣಿಗೆ ಹತ್ತಿತು ನಮಗ್ ಕಣ್ಣು ಕುರ್ಡ್ ಆಗ್ಬೋದೇನೋ ಅಂತ ನಮಗ್ ಅಂಜಿಕೆ ಇರ್ತದೆ ರೀ ಈಗ ಮಂದಿಗಳ ಮೇಲೆ ಕೂಡ್ತಾ ಇರ್ತೇವೆ ರೀ ನಾವು ನಮಗ್ ಕೂನೆ ಬಿ ಆಗೋದ್ ಗಿಡ ಇದೆನಾ ಯಾವ ಗಿಡ ಅಂತ ದೂರಿಂದ ಹೆಂಗೆ ಕಾಣ್ತದೆ ರೀ ನಮಗ್ ಗಿಡ ಇದೆ ಅಂತ ಬಾರಿಕೆ ಗಿಡವೇ ಇದಾವ್ ಅವ್ಕೆ ಮುಳ್ಳು ಇರ್ತವೆ ನಮಗ್ ಏನು ಕೂನೆ ಇರ್ತೆ ಅಲ್ಲಿ ಹೋಗಿ ಬಂದೇವೆ ಗಿಡ ಬಂತು ಹತ್ತಿತು ನಮ್ಮ ಕಣ್ಣುಗಳು ಹೋದವು ಅಂದರೆ ನಾವು ಏನು ಮಾಡಬೇಕು ಈಗ ನಾವು ಊರಿಗೆ ಹೋಗಸ್ತನ ನಮಗ್ ಅಂಜಿಕೆನೇ ಆಗ್ತವ್ ರೀ ಈಗ ನಾವು ಚಂದ ಹೋಗಿ ಮುಟ್ತೇವಾ ಇಲ್ಲ ಅಂದ್ ಈಗ ಮತ್ತು ಇನ್ನೊಂದು ತೋಡೆ ಆ ರೋಡ್ಗಳು ಬಿ ಹೆಂಗಿವೆ ರೀ ಅತ್ತ ಇತ್ತ ಹಿಂಗೆ ಪೂರ ಹಿಂಗೆ ಕೆಸ್ರು ಕೆಸರು ರೀ ಮತ್ತು ಆ ಕೆಸ್ರು ಈ ಕೆಸ್ರು ಸ್ಕಿಡ್ಡಾಗಿ ಆಟೋ ಬಿದ್ದೋಯ್ತು ಅಂದ್ರೆ ಏನು ಮಾಡುತ್ತೇವೆ ಏನು ಮಾಡಬೇಕು ಈಗ ಬಿತ್ತು ಅಂದ್ರೆ ಮೈಯೆಲ್ಲ ಪೆಟ್ಟು ಹತ್ಬೋದೇನೋ ಈಗ ಮಂದಿಗಳು ಈಗೇನು ಏಜ್ ಆಗಿದ್ದೋರ್ ಇರ್ತಾರೆ ರೀ ಅವ್ರು ಬಿ ಏನು ಅಯ್ಯೋ ನಾವು ಬಿದ್ದೆವು ಅಂದ್ರೆ ಏನು ಮಾಡಮಿ ಅಂತ ಅವ್ರು ಬಿ ಒಂದು ಅಂಜಿಕೆ ಇರ್ತದೆ ರೀ ಎಲ್ಲರಿಗೆ ಅಂಜಿಕೆ ಇರ್ತದೆ ಈಗ ಅಲ್ಲಿ ಪೂರ ಅಲ್ಲಿ ಹೋಗಿ ಮುಟ್ಟಸ್ತನ ನಮಗೆ ಏನು ಅಂಜ್ಕೆ ಫೈನ ಫೈನಲಿ ನಾವು ಅಲ್ಲಿ ಹೋಗಿ ಮುಟ್ಟಿದ್ ಆಗಿದ್ದ ಮೇಲೆ ನಮ್ಗೆ ಒಂದು ಸಮಾಧಾನ ಆಗ್ತದ್ ರೀ ಹ್ಞೂ ಅಪ್ಪ ನಾವು ಹೀಗೆ ಬಂದು ಮುಟ್ಟಿದೆವು ಸುರಕ್ಷಿತವಾಗಿ ಮುಟ್ಟಿದೆವು ಏನೂ ಬಿ ಏನೂ ಬಿ ಹತ್ತಿಲ್ಲ ಏನೂ ಬಿ ಆಗಿಲ್ಲ ಏನೂ ಬಿ ಗೀರಿಲ್ಲ ಸಮುದ್ರ ಅಲ್ಲೆಲ್ಲ ಚಂದ ಬಂದಿದ್ದೆವು ಅಂತ ಅದು ಒಂದು ನಮಗ್ ಸಂತೋಷ ಇರ್ತದೆ ರೀ ಅಲ್ಲಿಗೆ ಬರಸ್ತನಾರ ನಮ್ಗ ಅನ್ಗಡ್ ಅಂಜಿಕೆ ಆಗ್ತವ್ ರೀ ಈಗ ಯಾರಿಗೆ ಬಿ ಆಗಲಿ ಈಗ ರೋಡ್ ಸರಿ ಇಲ್ಲ ಅಂದ್ರೆ ಯಾರಿಗೆ ಬಿ ಅಲ್ಲಿ ಅಂಜಿಕೆ ಆಗ್ತವ್ ಗಾಡಿಮೇಲ್ ಆಗಲಿ ಆಟೋದಾಗೆ ಮತ್ತು ಅದು ಬಸ್ ಬಿ ಇಲ್ಲ ರೀ ಈಗ ಬಸ್ ಇತ್ತು ಅಂದ್ರೆ ಅದು ಒಂದು ಚಂದ ಇರ್ತದೆ ರೀ ಈಗ ನಾವು ಹೋದೆವು ಅಂದ್ರೆ ಬಿ ನಮಗೆ ಏನು ಬಿ ಅನ್ಸಲ್ಲ ರೀ ಈಗ ಆಟೋಗಳು ಪೂರ ಏನು ತುಂಬಿ ತುಂಬಿ ಹೋಗಿ ಹೋದರೆ ಬಿಡ್ತವೆ ರೀ ಅವ್ರು ಆಟೋಗಳು ಬಿ ಅಷ್ಟ್ ದೂರ ಇದೆ ಒಬ್ಬರಿಗೆ ಹೆಂಗೆ ಒಯ್ಯಣ ಬಿ ಈಗ ನಮಗ್ ಬಿ ಒಂದು ಇರ್ತದೆ ರೀ ನಮ್ಮ ಫ್ಯಾಮ್ಲಿ ಬಿ ಇರ್ತದೆ ನಾವು ಹೆಂಗೆ ನಡಿಸ್ಬೇಕು ಅಂತಂದು ಅವ್ರಿಗೆ ಬಿ ಇರ್ತದೆ ರೀ ಪೂರ ಆಟೋ ಎಲ್ಲ ತುಂಬೋದ್ ಆಗಿದ್ ಮೇಲೆ ಅವ್ರು ಬಿಡ್ತಾರೆ ಹೋಗಿ ಅಲ್ಲಿ ಹೋಗಸ್ತನ ನಮಗೆ ಏನು ಅಂಜಿಕೆಯೇ ಇರ್ತವೆ ರೀ ಅಲ್ಲಿ ಹೋಗಿ ಚಂದ ಮುಟ್ಟುದ್ರೇ ನಮಗ್ ಸಂತೋಷ ಚಂದ ಅನ್ಸ್ತದೆ ರೀ